ಹಲೋ ಹಲೋ ಮೆಡಮ್ ನಮಸ್ತೆ ಮ್ಯಾಮ್ ನಮಗೆ ನಮ್ಮ ಅಕ್ಕನ ಮಗನದು ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಕಾಕಡ ಮತ್ತು ಮಲ್ಲಿಗೆ ಹೂವಿನದು ಫಂಕ್ಷನಿಗೆ ಬೇಕಾಗಿತ್ತಪ್ಪ ಸಿಗ್ತವಾ ನಮಗೆ ಒಂದು ಅಂದಾಜು ಒಂದು ಒಂದು ಹತ್ತರಿಂದ ಹದಿನೈದು ಕೆಜಿ ನಮಗೆ ಬೇಕಾಗುತ್ತದೆ ನಿಮ್ಮ

ಕಾಕಡ ಬಂದ್ಬಿಟ್ಟು ಒಂದು ಐದರಿಂದ ಆರು ಕೆಜಿ ಆದರೆ ಸಾಕಪ್ಪ ಓಕೆ ನಮಗೆ ಇಪ್ಪತ್ತನೇ ತಾರೀಕು ಬೇಕು ಹೌದು ಇಪ್ಪತ್ತನೇ ಏನು ರೇಟ್ ಇದೆ ನಿಮಗೆ ಏನು ಕಾ ಅಮೌಂಟ್ ಇದೆ ಅದರದ್ದು ಒಂದು ಕೆಜಿಗೆ ಹೌದಾ ಹ್ಞೂ ಕಾಸು ಇನ್ನೂರ ಎಂಬತ್ತು ಹಾಕಿಕೊಡ್ತೀರಾ ಓಕೆ ನಮಗೆ ಅದರಲ್ಲಿ ಹಾರ ಬೇಕು ಎಷ್ಟೆಂದರೆ ಒಂದು ಐದರಿಂದ ಆರು ಹಾರ ಬೇಕಾಗುತ್ತದೆ ಆ ಹಾರ ಬಂದ್ಬಿಟ್ಟು ಹಾಂ ಮಲ್ಲಿಗೆ ಮತ್ತು ಕಾಕಡ ಎರಡು ಮಿಕ್ಸ್ ಮಾಡಿಬಿಟ್ಟು ನಮಗೆ ಮಿನಿಮಮ್ ಅಂದರೆ ಅಂದಾಜು ಒಂದು ಎರಡರಿಂದ ಎರಡೂವರೆ ಇಂಚಸ್ ದಪ್ಪ ಬೇಕಾಗುತ್ತದೆ ಹಾರ ಮಾಡ್ಕೊಡಕ್ಕಾಗುತ್ತದಾ ಹೌದೌದು

ಹಾಂ ಅದು ಅದನ್ನೇ ಬೇರೆ ಮಾಡಿಕೊಡಬೇಕು ಇದನ್ನೇ ಬೇರೆ ಮಾಡಿಕೊಡಬೇಕು ಹೌದು ಹಾಂ ಓಕೆ ಹಾಂ ಇಪ್ಪತ್ತನೇ ತಾರೀಕು ಬೇಕು ಸ್ವಲ್ಪ ಅದು ಅಮೌಂಟ್ ಬಂದುಬಿಟ್ಟು ಹಣ ಬಂದುಬಿಟ್ಟು ಸ್ವಲ್ಪ ಕಮ್ಮಿ ಮಾಡ್ಬೇಕು ನೀವು ರೇಟಲ್ಲಿ

ಹಾಂ ಆಯಿತು ಹ್ಞೂ ಹ್ಞೂ ಹ್ಞೂ ಸರಿ ಆಯಿತಪ್ಪ ಮಾಡಿಕೊಡ್ರಿ ನಮಗೆ ಇಪ್ಪತ್ತನೇ ತಾರೀಕು ಒಂದು ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ಬೇಕು ಕಳಿಸಿಕೊಡ್ಬೇಕಾ ಅಡ್ರಸ್ಸ್ ಬಂದುಬಿಟ್ಟು ನಮಗೆ ಜಗಳೂರು

ಓಕೆಪಾ ಸರಿ ಅಪ್ಪಾ ಆಯಿತು